ನಮ್ಮ ಖಾದ್ಯಗಳ ರುಚಿ ಹೆಚ್ಚಿಸಲು ನಾವು ಏನು ಮಾಡ್ತೀವಿ ಅಂದ್ರೆ ಅಂದರೆ ನಮ್ಮ ಮನೇಲ್ಲಿ ಪಲ್ಯ ಮಾಡೋದಂದರೆ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರಾನೇ ಇರುತ್ತೆ ಅದರ ರುಚಿಯೇ ತುಂಬ ಡಿಫ್ರೆಂಟಾಗಿ ಬರತ್ತೆ ಅದರಲ್ಲಿ ಏನು ಮಾಡ್ತಾರೆಂದರೆ ಫಸ್ಟು ಪಲ್ಯಕ್ಕೆ ಏನೇನು ಮಸಾಲೆಯೆಲ್ಲ ಬೇಕೋ ಅದೆಲ್ಲ ರುಬ್ಬಾಕ್ತಾರೆ ಪಲ್ಯಕ್ಕೆ ಬೇಕಾದ ತರಕಾರಿ ಅವೆಲ್ಲ ಬೇಯಿಸ್ತಾರೆ ಅದೆಲ್ಲವು ಒಗ್ಗರಣೆ ಮಾಡ್ತಾರೆ ಒಗ್ಗರಣೆಯೆಲ್ಲ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋ ಟೈಮಲ್ಲಿ ಕಸೂರಿಮೇಥಿನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಮೇಲುಗಡೆ ಹಾಕಿ ಇನ್ನೇನು ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಹಾಕೋದ್ರಿಂದ ಆ ಪಲ್ಯದ ರುಚಿಯೇ ತುಂಬ ಡಿಫ್ರೆಂಟಾಗೂ ಇರುತ್ತೆ ಮತ್ತು ಅದರ ಸುವಾಸನೆ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಬೇರೆ ಥರನೇ ಬರುತ್ತೆ ನಮ್ಮ ಮನೇಲ್ಲಿ ಖಾದ್ಯಗಳಂದರೆ ಪಲ್ಯಗಳಿಗೆ ಹೆಚ್ಚಾಗಿ ಆ ಕಸೂರಿಮೇತಿನ ಕೊನೆಯಲ್ಲಿ ಸ್ವಲ್ಪ ಹಾಕ್ತಾರೆ ಅದು ತುಂಬ ಚೆನ್ನಾಗಿ ಇರುತ್ತೆ ಬೇರೆ ಎಲ್ಲರ್ದು ಪಲ್ಯ ಬೇರೆ ಎಲ್ಲರ ಮನೆ ಪಲ್ಯಗಳಿಗಿಂತ ನಮ್ಮ ಮನೇಲಿ ಮಾಡೋ ಪಲ್ಯ ತುಂಬ ವಿಭಿನ್ನವಾಗಿ ಬಂದಿರುತ್ತೆ